ಫಸ್ಟ್ ಟೈಮ್ ಆನ್ಲೈನ್ ಶಾಪಿಂಗಲ್ಲಿ ನಾನು ಒಂದು ಮೊಬೈಲ್ನ ಪರ್ಚೇಸ್ ಮಾಡಿದೆ ಆ ಮೊಬೈಲ್ ಫುಲ್ ಕ್ಲ್ಯಾರಿಟಿ ಆಗಲಿ ಅದ್ರ ಸ್ವಿಚ್ ಬಟನ್ಸಾಗಲಿ ತುಂಬಾ ಚೆನ್ನಾಗಿದೆ ಮತ್ತು ಅದು ಸ್ಕ್ರೀನು ತುಂಬಾ ಚೆನ್ನಾಗಿದೆ ಮೊಬೈಲ್ ಪರ್ಚೇಸ್ ಮ ನನಗೆ ತುಂಬಾ ನಾನು ಅಂಗ್ಡಿಯಲ್ಲಿ ಹೋಗಿ ಮೊಬೈಲ್ನ ನೋಡೋಕ್ ಹೋದೆ ಆದರೆ ಅದು ನಂಗಷ್ಟೊಂದು ಇಷ್ಟಾ ಆಗಿಲ್ಲ ಅದಕ್ಕಾಗಿ ನಾನು ಆನ್ಲೈನ್ ಶಾಪಿಂಗ್ ಮಾಡಿದೆ ಆ ಆನ್ಲೈನ್ ಶಾಪಿಂಗಲ್ಲಿ ನಂಗೆ ಮೊಬೈಲ್ ಕಡಿಮೆ ದರಕ್ಕು ಮತ್ತು ಡಿಸ್ಕೌಂಟಲ್ಲು ಸಿಕ್ತು ಆ ಡಿಸ್ಕೌಂಟಲ್ಲಿ ತಂದ್ರು ನಂಗೆ ಅದ್ರಲ್ಲಿ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂದರೆ ತೃಪ್ತಿ ಇದೆ ಹೀಗೆ ಈ ಮೊಬೈಲಲ್ಲಿ ಇನ್ನು ಮುಂದೆ ನಾವು ಆನ್ಲೈನ್ ಶಾಪಿಂಗ್ನ ಮಾಡ್ಬೊ ಮಾಬೋದು ಅನ್ ಪ್ರೊಡೆಕ್ಟು ಚೆನ್ನಾಗ್ ಬರುತ್ತೆ ಅನ್ನೊ ಒಂದು ಮನ್ಸಿಗೊಂದು ಸಮಾಧಾನ ಆಗಿದೆ ಯಾಕಂದರೆ ಇದರಿಂದ ಇನ್ಮುಂದೆ ನಾನು ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಅಂತ ಅನಿಸ್ತಾಯಿದೆ ಈ ಆನ್ಲೈನ್ ಶಾಪಿಂಗಿಂದ ನನಗೆ ಸಮಯಾ ಉಳಿತಾಯ ಆಯಿತು ಮ ಅಂದರೆ ನನಗೆ ಹೋಗಿ ಬರೋ ಟೈಮು ಇದರಲ್ಲಿ ಸೇವಾಯ್ತು ಮತ್ತು ನಮ್ಗೆ ಯಾವ್ಯಾವ ರೀತಿ ಮೋಡಲ್ಸ್ ಲಿನ್ ಬೇಕು ಅದೆಲ್ಲ ಇದರಲ್ಲಿ ನೋಡೋಕ್ಕು ನನಗೆ ಮತ್ತು ಚಾಯ್ಸ್ ಮಾಡೋಕ್ಕು ಚೆನ್ನಾಗನಿಸ್ತು ಹಾಗಾಗಿ ನನಗೆ ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ತುಂಬಾ ಸಮಾಧಾನ ಇದೆ ಇನ್ಮುಂದೇನು ಆನ್ಲೈನ್ ಶಾಪಿಂಗ್ ಮಾಡ್ಬೋದು ಅಂತ ಹೇಳ್ಕೊಂಡು ನಾನು ಅನ್ಕೊಂಡಿದ್ದಿನಿ ಏನಾದರು ನನ್ಗೆ ಬೇಕಾದರೆ ಆನ್ಲೈನಿಂದ ತರಿಸ್ಬೋದು ತುಂಬಾ ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡಿದ್ದಿನಿ ಈಗ ನಾನು ಈ ಮೊಬೈಲ್ನ ತಗೊಂಡು ಒಂದು ಮೂರು ವರ್ಷ ಆಯಿತು ಆದ್ರೂ ನನ್ನ ಮೊಬೈಲ್ ಚೆನ್ನಾಗ್ ಬಂದಿದೆ ಈ ಆನ್ಲೈನ್ ಶಾಪಿಂಗ್ನಿಂದ ನನಗೆ ಈ ಮೊಬೈಲ್ ತಗೊಂಡಿದ್ರಿಂದ ನನಗೆ ತುಂಬಾ ಖುಷಿ ಮತ್ತು ಸಮಾಧಾನ ಇದೆ